ಹಾಂ ನಮ್ಸ್ಕಾರ ರೀ ಸಾವುಕಾರ ಇವತ್ತು ಸಾವುಕಾರ ಇದು ಉಳ್ಳಾಗಡ್ಡಿ ಏನು ರೀ ಮತ್ತು ಟಮಾಟಿ ನೂರು ರೂಪಾಯನ್ರೀ ಮತ್ತು ಬೆಂಡೆಕಾಯಿ ಏನು ರೀ ಸರ್ರಾ ಎಷ್ಟಕ್ಕೊಂದು ದುಬಾರಿ ಆಗೈತಲ್ರೀ ಏನು ಸ್ವಲ್ಪ ಕಡಿಮೆ ಮಾಡಿ ಕೊಡ್ತೀರ ಏನು ಸ್ವಲ್ಪ ಟೊಮಟಿ ಏಯ್ ನೋಡಿರಿ ಒಂದು ಅಲ್ರಿಪ್ಪ ಒಂದು ಎರಡು ಮೂರು ಐಟಮ್ಸ್ ತೊಗೊಂತೀನಿ ತರ್ಕಾರಿನಾ ಬೆಂಡೆಕಾಯಿ ಉಳ್ಳಾಗಡ್ಡಿ ಮೆಣ್ಸಿನಕಾಯಿ ಒಂದಲ್ಲ ಎರಡು ಅಲ್ಲ ಇಲ್ಲೇ ನಿಮ್ದು ಒಂದು ಹತ್ತಿರ ನಿಮ್ಮ ಅಂಗ್ಡಿಯಾಗನಾ ಎಲ್ಲ ತೊಗೊಂತೀನಿ ಸ್ವಲ್ಪ ಏನಾರಾ ಕಡ್ಮೆ ಮಾಡಿ ಕೊಡ್ರಲ್ಲ ನಾವು ಕಾರ್ಮಿಕ್ರಪಾ

ಆಂ ಇಲ್ಲಿ ತಡಿರಿ ಈಗ ಒಂದು ಈಗ ಒಂದು ಅರ್ಧ ಕೆ ಜಿ ಕೊಡಿರಿ ಮೆಣ್ಸಿನ್ಕಾಯ ಈ ಈ ಚೀಲ್ದು ಹಾಕಿರಿ ಹ್ಞೂ ಈ ಚೀಲ್ದು ಹಾಕಿರಿ ಹಾಂ ಹೌದು ರೀ ಹಸಿದು ಮೆಣ್ಸಿನ್ಕಾಯಿ ಹಾಕಿರಿ ಹಾಂ ಇಲ್ಲರೀ ಹಸೀದು ಹಾಕಿರಿ ಹಸೀದು ಹಾಕಿ ಹಾಂ ಒಂದು ಒಂದು ಕ ಒಂದು ಅರ್ಧ ಕೆ ಜಿ ಟಮಾಟ ಹಾಕಿರಿ ಕರೆಕ್ಟ್ ತೂಕ ಮಾಡಿರಿ ಮೋಸ ಮಾಡ್ಬಾಡ್ರಿ ಇವರಿಗೆ ಕಸ್ಟಮರ್ಗೆ ಹಾಂ ಯಾಕೆ ಅಂತಂದ್ರೆ ನಾವು ಹಾಂ ವಿಶ್ವಾಸ ಇದೇನ್ರೀ ಹೌದು ಹೌದು ಹೌದು ಅದಕ್ಕೆ ನಾವು ಬಂದದ್ರಿಪ್ಪ ನಾವು ನಿಮ್ಮ ಅಂಗಡಿಗೆ ಹಾಂ ಅಲ್ಲ ರೈತ್ರಿಂದ ತಂದಿರ್ತೀರಿ ಹೌದಾ ಹಂಗಾರೆ ಒಂದು ಕೆ ಜಿ ಹಂಗೆ ಉಳ್ಳಾಗಡ್ಡಿ ಒಂದು ತೊಗೋಬರ್ರಿ ಹಾಂ ಒಂದು ಅರ್ಧ ಕೆ ಜಿ ಬೆಂಡೆಕಾಯ್ ಹಾಕಿರಿ ಹಾಂ ಒಂದು ಹಾಂ ಒಂದು ಒಂದು ಒಂದು ಪಾವ್ ಕಿಲೋ ಬೆಳ್ಳುಳ್ಳಿ ಕೊಡಿರಿ ಬಳ್ಳೊಳ್ ಹೆಂಗ್ರೀ ಏನು ರೀ ಇಷ್ಟು ದುಬಾರಿ ಎಂಟು ನೂರು ರೂಪಾಯಿ ಕೆ ಜಿ ಆತು ನೀವು ಹೇಳೋದು ಏನು ಕಡಿಮೆ ಮಾಡಿರಿ ಅಲ್ಲಿ ಬೇರೇದ್ ಅಂಗಡಿ ಒಳಗೆ ನಿಮ್ಮ ಜೊತೆ ಕುಂತು ಅಂಗಡಿ ಸಾಲ್ಯಾಗನಾ ನೂರ ಐವತ್ತು ನೂರ ಎಂಬತ್ತು ರೂಪಾಯಿ ಪಾವ್ ಕಿಲೋ ಹೇಳ್ತಾರೆ ನೀವು ಎರಡು ನೂರು ಹೇಳ್ತೀರಲ್ಲರೀ

ಆಯ್ತು ನೂರ ಎಂಬತ್ತು ರೂಪಾಯಾರ ಹಾಕಿರಪ್ಪ ಅದು ಒಂದು ಪಾವ್ ಕಿಲೋ ಹಾಕಿರಿ ಹಾಂ ಪಾವ್ ಕಿಲೋ ಹಾಕಿರಿ ಸೊಂಟ್ ಐತನ್ರೀ ಶುಂಠಿ ಸೊಂಟೆ ಹಸಿ ಶುಂಠಿ ಹ್ಞೂ ಅದು ಒಂದು ಹತ್ತು ರೂಪಾಯಿದ್ ಹಾಕಿರೀ ಹಾಂ ಹಾಂ ಅದೆಲ್ಲ ಸ್ವಲ್ಪ ಪ್ಯಾಕ್ ಮಾಡಿರಿ ಹಾಗೆ ಒಂದೀಟು ಆಯ್ತು ಆಯ್ತು ತೊಗೋರೀ ರೊಕ್ಕ ತೊಗೊಳ್ರೀ ಲೆಕ್ಕ ಮಾಡಿರಿ ರೊಕ್ಕ ತೊಗೊಳ್ರೀ ಆಂ ಬಲ್ಲಿರೇ ಆಂ ಬರ್ತೇನೆ ರೀ ನಮಸ್ಕಾರ ರೀ ಹೌದಾ ಹ್ಞೂ ತೊಗೊಳ್ರೀ ಹಾಂ ಆಯ್ತು ಆಯ್ತು ಫೋನ್ಪೇ ಮಾಡ್ತೀನಿ ಇಲ್ಲ ರೊಕ್ಕಾನೆ ತೊಗೊಳ್ರೀ ಹಾಂ ಚಿಲ್ಲರೆ ಇಲ್ಲ ಫೋನ್ಪೇ ಮಾಡ್ತೀನಿ ಹಾಂ ಆಯ್ತು ತೊಗೊಳ್ರೀ ಬರ್ತೇನೆ ರೀ ಮತ್ತೆ ನಮಸ್ಕಾರ